ಆಂ ಹೇಳಿ ಮೇಡಮ್ ಹೇಳಿ ಹೇಳಿ ಸರಿ ಎಲ್ ಕೆ ಜಿಗೆನ ಸರಿ ಅವನು ಅಂದರೆ ಮೊದಲು ಯಾವುದಾದ್ರೂ ಇದಕ್ಕೆ ಹೋಗ್ತಾ ಇದ್ದನಾ ಪ್ಲೇ ಹೋಮ್ಗೆಲ್ಲ ಹಾಂ ಅಂದರೆ ಈ

ಹೌದು ಅದೇ ಹಾಂ ಅದೇ ಅಂದರೆ ನಮ್ಮದು ಒಂದು ಐವತ್ತು ವರ್ಷದಿಂದ ಇದೆ ಈ ಸ್ಕೂಲ್ ನಿಮಗೆ ಗೊತ್ತಿರಬಹುದು ಆ ಕಡೆ ಈ ಕಡೆ ವಿಚಾರಿಸಿದರೆ ಎಲ್ಲ ಇದು ಇವರು ಜಾಸ್ತಿಯಾಗಿ ನಾವು ಮಕ್ಕಳನ್ನು ಒಂದು ಸರ್ತಿ ಅಂದರೆ ಈ ಇಂಟರ್ವ್ಯೂ ಅಂತಲ್ಲ ಒಂದು ಸರ್ತಿ ಅವರಲ್ಲಿ ಮಾತಾಡ್ತೀವಿ ಸೇರಿಸೋ ಮೊದಲು ನೀವು ಬರುವ ವಾರ ಒಂದು ಸೋಮವಾರ ಅವನ್ನ ಕರ್ಕೊಂಡು ಬನ್ನಿ ಮತ್ತೆ ಈ ಫೀಸ್ ಸ್ಟ್ರಕ್ಚರೆಲ್ಲ ನಿಮ್ಗೇಳಿದ್ರಾ ಆಫೀಸಲ್ಲೇನಾದರೂ ವಿಚಾರಿಸಿದಿರಾ ನೀವು ಹಾಂ ಅದೇ ಅಂದರೆ ಒಂದು ಇವಾಗ ನಾವು ನರ್ಸರಿಯಿಂದ ತಗೊಳ್ಳೋದಾದರೆ ಈ ಎಲ್ ಕೆ ಜಿಯಿಂದೆಲ್ಲ ತಗೋಳ್ಳೋದಾದರೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಆಗುತ್ತೆ ಅದು ಅದರಲ್ಲೇ ಅದು ಫಸ್ಟ್ ಒನ್ ಮೊದಲನೇ ವರ್ಷದ ಅಡ್ಮಿಶನ್ ಫೀಸ್ ಎಲ್ಲ ಅದರಲ್ಲೇ ಆಗುತ್ತೆ ಮತ್ತು ಯುನಿಫಾರ್ಮ್ ಎಲ್ಲ ನೀವು ಸ್ಕೂಲಿಂದಲೇ ತಗೋಬೇಕು ಅಂದರೆ ಸ್ಕೂಲಿನದ್ದೆ ಅವರದೇ ಆದ ಒಬ್ಬರು ಟೇಲರ್ ಇದ್ದಾರೆ ಅವರಿಂದಲೇ ಹೊಲಿಸೋದೆಲ್ಲ ಮತ್ತೆ ವಾರದಲ್ಲಿ ಒಂದು ಎರಡು ಪೇರ್ ಶೂಸ್ ಹಾಕಬೇಕು ಬೇರೆ ಬೇರೆ ಅಂದರೆ ಸ್ಪೋರ್ಟ್ಸ್ ಶೂಸ್ ಒಂದು ಬೇರೆ ಇನ್ನು ಬೇರೆ ಇದು ಬ್ಲ್ಯಾಕ್ ಶೂಸ್ ಒಂದು ಮತ್ತಿನ್ನು ವಾರದಲ್ಲಿ ಅದೇ ಎರಡು ಒಂದು ದಿನ ಸ್ಪೋರ್ಟ್ಸ್ ಯುನಿಫಾರ್ಮನ್ನೂ ಹಾಕಬೇಕು ಮಕ್ಕಳು ಅದೆ ಎಲ್ಲ ಟೇಲರ್ ಹೇಳ್ತಾರೆ ನಿಮಗೆ ಯಾವ್ದು ಇದು ಮಾಡಬೇಕಾದರೆ ಸ್ಟಿಚಿಂಗ್ ಮಾಡಿಸಬೇಕಾದರೆ ಆ ಸ್ಕೂಲ್ ಟೇಲರ್ ವಾರದಲ್ಲಿ ಒಂದು ದಿನ ನಾವು ಯೋಗಾನು ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ ಅದಕ್ಕೆ ಯೋಗ ಪ್ಯಾಂಟೆಲ್ಲ ಅದೆಲ್ಲ ತಗೋಬೇಕಾಗುತ್ತೆ ಊಟದ್ದಂದರೆ ನಮ್ಮ ಸ್ಕೂಲಲ್ಲಿ ಕ್ಯಾಂಟೀನ್ ಇದೆ ಅದು ಅಂದರೆ ಅವರಿಗೆ ಏನು ಬೇಕು ಮಕ್ಕಳಿಗೆ ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಏನೋ ಅಂತ ಅದು ನೀವು ಕ್ಯಾಂಟೀನಲ್ಲಿ ವಿಚಾರಿಸಿ ನೋಡಬಹುದು ಅಂದರೆ ಅದು ಹಾಂ ಅದೆಂದರೆ ನಿಮ್ಮದು ನೀವು ಅಂದರೆ ಕ್ಯಾಂಟೀನ್ಗಾದರೆ ದಿನ ದಿನಕ್ಕೆ ಅಂದರೆ ಅವ್ನು ಚಿಕ್ ಚಿಕ್ಕೋನು ಅಲ್ವಾ ಇವಾಗ ಡೈಲಿ ಹಣ ಕಳಿಸೋದೆಲ್ಲ ಸರಿ ಆಗಲ್ಲ ನೀವು ಒಂದು ಸರ್ತಿ ಕ್ಯಾಂಟೀನ್ ಅವರಲ್ಲಿ ಮಾತಾಡಿದರೆ ಒಂದು ತಿಂಗಳಿಗೆ ಒಂದು ಸರ್ತಿ ಅವರು ತಗೋತಾರೆ ಅದನ್ನು ಪೇ ಅದರಲ್ಲಿ ಒಂ ಸಾಟರ್ಡೆ ಶನಿವಾರ ಭಾನುವಾರ ರಜಾ ಇರುತ್ತೆ ಸ್ಕೂಲ್ಗೆ ಪ್ರತಿ ವಾರ ಅದು ವಾರಕ್ಕೆ ಐದು ದಿನದ ಲೆಕ್ಕದಲ್ಲಿ ಎಷ್ಟು ಆಗುತ್ತೆ ನೀವು ಒಂದು ಸರ್ತಿ ಅಡ್ವಾನ್ಸ್ ಕಟ್ಟಿಬಿಟ್ರೆ ಅವರು ಏನೋ ಬುಕ್ ಕೊಡ್ತಾರೆ ಪೇಸ್ಲಿಪ್ ಥರ ಆ ಮಕ್ಕಳು ಪಿಕ್ ಮಾಡಿ ಹೋಗಿ ತಗೋಬೋದು ಹೌದೌದು ಪುಸ್ತಕ ಅಂದರೆ ಅದೊಂದು ನೀವು ಇವಾಗ ಆಲ್ರೆಡಿ ನೀವು ಬರೋದು ಲೇಟ್ ಆಗೋಯ್ತು ಅಲ್ವಾ ಅಂದರೆ ನ ನೀವು ಆಫೀಸಲ್ಲಿ ವಿಚಾರಿಸಿ ಅವರು ಆಫೀಸಲ್ಲೇನೇ ಒಂದೊಂದು ಸರ್ತಿ ಒಂದು ಒಂದು ನಾಲ್ಕೈದು ಸೆಟ್ ಎಕ್ಸ್ಟ್ರಾ ಇಟ್ಟಿರ್ತಾರೆ ಅವರಲ್ಲಿ ವಿಚಾರಿಸಿ ನೀವು ಯಾವ ಕ್ಲಾಸ್ ಅಂತ ತೊಗೋಬೋದು ಅಲ್ಲಿಂದ ಸರಿ ಸರಿ ಸರಿ ಸರಿ ಸರಿ ಸರಿ ಥ್ಯಾಂಕ್ ಯು ಸರಿ ಸರಿ